ಹೌದು ಹೌದು ಹೇಳಿ ಟೀ ಟೀ ಕಾಫಿ ಗ್ರೀನ್ ಟೀ ಶುಂಟಿ ಅ ಶುಂಟಿ ಚಾಯ್ ಎಲ್ಲಾ ಇದೆ ನಿಮಗೆ ಯಾವ್ದು ಬೇಕು ಹಾಂ ಹಾಂ ಹಾಂ ನಾಷ್ಟದ ಫುಡ್ಡೂ ಫುಡ್ಡು ದೋಸೆ ಮಸಾಲೆ ದೋಸೆ ಪಲಾವು ಉಪ್ಪಿಟ್ಟು ಕೇಸರಿ ಬಾತು ಆ ಥರ ಎಲ್ಲ ಇದೆ ಹ್ಞೂ ಹ್ಞೂ ಹಾಂ ಹಾಂ ಹಾಂ ಆಯ್ತು ಹಾಂ ಹೇಳಿ ಹ್ಞೂ ಇದೆ ಸಂಜೆ ಹೊತ್ತಿಗೆ ಗೋಲಿಬಜ್ಜಾ

ಸ್ಪೆಷಲ್ ಅಂದರೆ ಚಾ ಚಾ ಚಾ ಕೊಟ್ಮೇಲೆ ಅದಕ್ಕೆ ಒಂದು ಬನ್ನ ಆ ಥರ ಎಲ್ಲ ಕೊಡ್ತೇವೆ ನಾವು ಫ್ರೀಯಾಗಿ ಅದೆಲ್ಲ ಇದೆ ನಮ್ಮದರಲ್ಲಿ ಐಟಮ್ ಅಂದರೆ ಸಂಜೆ ಹೊತ್ತಿಗೆ ಐಟಮೂ ಗೋಳಿಬಜಾ ಬನ್ಸ್ ಈ ಥರ ಎಲ್ಲಾ ಸಂಜೆ ಹೊತ್ತಿಗೆ ಮಾಡ್ತೇವೆ ಹ್ಞೂ ವಡೆ ಪಾವು ಈ ಥರ ಎಲ್ಲ ಮಾಡ್ತೇವೆ ಸಂಜೆ ಹೊತ್ತಿಗೆ ಆಯ್ತು ಆಯ್ತು ಆಯಿತು ಓಕ್